ಹಾಂ ರೀ ಹೇಳ್ರ್ಲಾ ಹಾಂ ನಮಸ್ಕಾರ

ಹಾಂ ರೀ ಯಾವಾಗ ಹೊಗ್ಬೇಕು ರೀ ನೀವು ರೀ ಯಾವಾಗ ಹೊಗ್ಬೇಕಿತ್ತು ರೀ

ಹಾಂ ರೀ ಹೇಳ್ರಿ

ಈಗ ಎಷ್ಟು ದಿನ ಹೋಗಿ ಬರದ ರೀ ಒಂದು ದಿನ ರೀ ಹಾಂ ಹಾಂ ಹಾಂ ಎಷ್ಟು ಒಂದು ಎಷ್ಟು ಜನ ಹೊಗೋರು ಅದಾರ ರೀ ಹಾಂ ರೀ ದೊಡ್ಡ ಗಾಡಿ ಬೇಕ್ರೀ ನಿಮ್ಗೆ ಹಾಂ ರೀ ಅದು ಕಿಲೋಮಿಟ್ರ್ ಒಂದು ಹದಿನಾಲ್ಕು ರೂಪಾಯಿ ತಗೋತೀವಿ ರೀ

ಹಾಂ ಗಾಡಿ ರೆಡಿ ಅಯ್ತು ರೀ ಗಾಡಿ ಏನು ಚಲೋ ಆಯ್ತು ರೀ ಹೋಗಿ ಬರ್ಬೊದು ರೀ ಒಂದು ದಿನದ ಟೂರ್ ಅಂದರೆ ಏನ್ ಬೆಳಗ್ಗೆ ಹೋಗಿ ಸಾಯಂಕಾಲ ಬರ್ಬೋದು ರೀ ಏನು ಆಗೋದಿಲ್ಲ ರೀ ಮತ್ತು ಅದ್ರಾಗ ಪಾರ್ಕಿಂಗ್ ರೀ ಪೋಲಿಸದ ಎಲ್ಲ ನೀವು ನೋಡ್ಕೊಬೇಕು ಆಗ್ತೈತಿ ರೀ ಇಲ್ಲ ಇಲ್ಲ ಆಗೋದಿಲ್ಲ ರೀ ಅದ್ರಾಗ ಹಾಂ ರೀ ಮತ್ತು ಹೋಗಬೇಕಾದ್ರೆ ಡಿಸೇಲ್ ಅತ್ತು ನೀವೇ ಹಾಕ್ಸ್ಬೇಕು ರೀ

ಇಲ್ಲ ಒಂದು ಒನ್ ಟ್ವೆಂಟಿ ತನಕ ಆಗ್ಬೋದು ರೀ

ಇನ್ನೇನು ಫೋನ್ಪೇ ಮಾಡಿದ್ರೆ ನಡಿತೈತಿ ರೀ ಹಾಂ ರೀ ಏನು ಈಗೇನು ಕೊಡೋದು ಏನು ಇಲ್ಲ ರೀ ಹೊಗ್ಬೇಕು ಅದ್ರಾನ ಅವಾಗ ಕಾರಿಗೆ ಡೀಸೆಲ್ ಹಾಕೊಂಡು ಆಮೇಲೆ ಲಾಸ್ಟ್ ಓಯ್ ಬಂದು ಫೈನಲ್ ಅಮೌಂಟ್ ಮಾಡಿದ್ದರೆ ಅಯ್ತು ರೀ ಹಾಂ ರೀ ಲಾಸ್ಟ್ ಅಮೌಂಟ್ ರೀ ಡೀಸೆಲ್ ಎಷ್ಟು ಆಗೈತೋ ಅಷ್ಟು ಕಟ್ ಮಾಡಿ ಮಾಡ್ಸಿ ಬಿಡ್ರಿ ಅಯ್ತು ಆಯ್ತು ರೀ